ಹಲೋ ಯಾರು ಹಾಂ ಅದೇ ಪೈ ಮೊಬೈಲ್ ನಮ್ಮದೇ ಹೌದು ಯಾರು ಮಾತಾಡ್ತಾ ಇರೋದು

ವರ್ಜಿನಲ್ ಅಂದರೆ ಈಗ ಅದೇ ವರ್ಜಿನಲ್ಲೇ ಅದು ವರ್ಜಿನಲ್ಲು ಹಾಳಾಗಬಾರದು ಅಂಥದ್ದೇನಿಲ್ಲ ಬಟ್ ಅದು ನಿಮಗೆ ಗ್ಯಾರೆಂಟಿ ಕೊಟ್ಟಿದ್ದೀನಲ್ಲ ನಾನು ಅದು ಈಗೀಗ ಡಿಸ್ಪ್ಲೇ ಮತ್ತು ಆನ್ ಆಗ್ತಿಲ್ಲ ಮತ್ತು ಚಾರ್ಜು ಆಗ್ತಿಲ್ವಾ ಚಾರ್ಜ್ ಇಲ್ಲ ಆಗಿದ್ದಕ್ಕೋಸ್ಕರ ಫೋನ್ ಆನ್ ಆನ್ ಆಗಿಲ್ಲ ಇರಬೇಕು ಚಾರ್ಜ್ ಇಲ್ಲ ಇರಬೇಕೀಗ

ಚಾರ್ಜ್ ಇತ್ತಾ ಹ್ಞೂ ಹಾಂ ಹಾಂ

ಹ್ಞೂ ನೋಡ್ತೀನಿ ಈಗ ಆ ಮೊಬೈಲ್ ನನಗೆ ಸ್ವಲ್ಪಾದ್ರೂ ಸ್ವಲ್ಪ ಕಂಡೀಶನಲ್ಲಿ ತಗೊಂಡ್ಬೇಕಾದ್ರೆ ನನಗೆ ರೆಡಿ ಮಾಡೋ ಕಂಡೀಶನಾದರೂ ಇರಬೇಕದು ಸರಿ ನೋಡೋಣ ಅದಕ್ಕೆ ಒಂದು ಹತ್ತು ಸಾವಿರ ರೂಪಾಯಿ ಲೆಕ್ಕದ ಫೋನ್ ಅಂದರೆ ಒಂದು ಮೂರು ಸಾವಿರ ರೂಪಾಯಿಗೆ ನಾನು ನಿಮಗೆ ಹಾಕಿ ತಗೊಂಡು ಇನ್ನೊಂದು ಬೇರೆ ಫೋನ್ ಅದೇ ರೆಡಿ ಕಂಡೀಶನಲ್ಲಿದ್ದದ್ದೊಂದು ಫೋನ್ ತಗೊಂಡ್ತೀನಿ ಕೊಡ್ತೀನಿ ನಿಮಗೆ ಅದು ಅದು ನಾನು ನನ್ನ ಶ್ರ ನಾನು ಕೊಟ್ಟಿದ್ದೀನಿ ಅಂದದ್ದಕ್ಕೋಸ್ಕರ ಒಂದು ಮೂರು ತಿಂಗಳು ಗ್ಯಾರಂಟಿ ಕೊಡ್ತೇನೆ ಆಮೇಲೆ ನನಗೆ ಅದರ ಮೇಲೆ ಕೊಡಕ್ಕೆ ಮು ಕೊಡಕ್ಕಾಗಲ್ಲ

ಹ್ಞೂ ಹ್ಞೂ ಹ್ಞೂ ಹಾಂ ಹೊಸ ಫೋನೇ ಬೇಕಾ ಹೊಸ ಫೋನಂದ್ರೆ ಅವರದು ಕಂಪ್ನಿ ಗ್ಯಾರಂಟೀ ಇರುತ್ತಲ್ಲ ಸರ್ವೀಸ್ ಗ್ಯಾರಂಟಿ ಹಾಂ ಹ್ಞೂ ಹ್ಞೂ

ಹ್ಞೂ ಸರಿ ನೀವೊಂದು ಕೆಲಸ ಮಾಡಿ ನೀವದು ನಾಳೆ ನಿಮ್ಮದಾ ಫೋನು ತಗೊಂಬರ್ರಿ ಏನಾದರೂ ಇಮ್ಮಿಡಿಯಟ್ ರೆಡಿ ಆಗತ್ತೆ ಅಂದರೆ ರೆಡಿ ಮಾಡಿಕೊಡ್ತೀನಿ ಎಷ್ಟು ದಿನ ಬರತ್ತೆ ಬರಲಿ ಅದು ಬೈ ಚಾನ್ಸ್ ಅದೊಂದು ಅರ್ಧ ಗಂಟೆಯಲ್ಲಿ ರೆಡಿ ಆಗಿಲ್ಲಾಂತಾದ್ರೆ ನಾನದ್ರದ್ದು ವ್ಯಾಲ್ಯುವೇಶನ್ ಎಷ್ಟು ಅಂತ ಕಟ್ಟಿಕೊಂಡು ನಾನು ತಗೊಂಡು ನಿಮಗೆ ಬೇರೆ ಒಂದು ಫೋನ್ ಕೋಡ್ತೀನಿ ಎಮರ್ಜೆನ್ಸಿಗೆ ಒಂದು ಬೇರೆ ಕೊಡ್ತೀನಿ ಮಾತಾಡ್ತಾ ಇರಿ ಆಮೇಲೆ ನಿಮಗೆ ದುಡ್ಡು ಅಡ್ಜಸ್ಟ್ ಆದಮೇಲೆ ಹೊಸ ಫೋನ್ ತಗೊಂಬಿಡಿ ಹಾಗೆ ಮಾಡ್ತೀರಾ ಹ್ಞೂ ಹ್ಞೂ ಈಗ ಮಧ್ಯಾಹ್ನ ನನಗೆ ಲಂಚ್ ಬ್ರೇಕಿದೆ ನೀವಾವಾಗ ಒಂದು ಕೆಲಸ ಮಾಡಿ ನಾಲ್ಕುವರೆ ಐದು ಗಂಟೆಗೆ ಬರ್ರಿ ಬಂದು ಅದನ್ನು ಏನಂತೇಳಿ ಸರಿ ಮಾಡ್ಕೊಂಡು ಹೋಗಿರಿ ಹ್ಞೂ ಏನಾದರೂ ವ್ಯವಸ್ಥೆ ಮಾಡಿಕೊಡೋಣ ಅದಕ್ಕೇನು ತೊಂದರೆಯಿಲ್ಲ ಅದು ಇರ್ತದೆ ಅದು ಇಲ್ಲ ಡಮ್ಮಿ ಫೋನ್ ಕೊಡ್ತೀನಿ ಅರ್ಜೆಂಟಿಗೆ ಹ್ಞೂ ಹ್ಞೂ ಸರಿ ಓಕೆ